ಇಪ್ಪತ್ತು ಸಾವಿರದ ಐನೂರ ಹತ್ತು ಒಂಬತ್ತು ಲಕ್ಷದ ಅರುವತ್ತು ಸಾವಿರದ ಐನೂರು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಮೂವತ್ತು ಎಂಟು ಲಕ್ಷದ ಅರುವತ್ತೊಂಬತ್ತು ಸಾವಿರದ ನಾಲ್ನೂರ ಇಪ್ಪತ್ತು ಹತ್ತು ಸಾವಿರದ ಐನೂರ ಇಪ್ಪತ್ತು